ನಾನೊಂದು ನಾನೊಂದು ಸಮ್ಸಮ್ ಟಿವಿ ತಗೊಂಡಿದ್ದೆನೇ ಅದರಲ್ಲಿ ಎಲ್ಲಾ ಮನೆಯವರಿಗೆಲ್ಲಾ ಖುಷಿ ಆಗಿದೆ ತುಂಬ ಬೇರೆ ನಮಗೆ ಮನೆಯವರಿಗೆಲ್ಲ ಚ್ಯಾನಲ್ ನೋಡಲಿಕ್ಕೆ ಎಲ್ಲಾ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಎಲ್ಲ ಹೊರ್ಗಡೆ ಹೋಗ್ಬೇಕಂತ ಮನೆಯಲ್ಲೆಲ್ಲಾ ಖುಷಿಯಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ತುಂಬ ಫ್ಯಾಮಿಲಿಗೆ ತುಂಬ ಖುಷಿ ಆಗಿದೆ ಅಷ್ಟರಲ್ಲಿ ಎಲ್ಲಾ ಮಕ್ಕಳಿಗೆಲ್ಲಾ ಖುಷಿ ಆಗ್ತಾ ಇತ್ತು ಟೈಮೆಲ್ಲ ಕೆಲಸ ಮುಕ್ಕೊಂಡು ಬಂದು ಟಿವಿ ನೋಡ್ತಾರೆ ಆರಾಮಾಗಿ ನಾವು ರಾತ್ರಿ ಏನು ಹೇಳಿ ಎಲ್ಲಾ ಒಟ್ಟಾಗಿ ಸೇರಿ ಕೆಲಸ ಬಿಟ್ಟು ಹೋದ್ಮೇಲೆ ನಾವೆಲ್ಲಾ ಮನೆಯಲ್ಲಿ ಒಟ್ಟು ಸೇರಿ ಟಿವಿ ನೋಡ್ತಾ ಇದ್ದೇವೆ ಒಂದು ಫ್ಯಾಮಿಲಿಗೆ ಯಾವಾಗ ಬೇಕು ಅವಾಗ ಮನೆಯವರದ್ದು ಧಾರಾವಾಹಿ ಅದೆಲ್ಲಾ ಇರ್ತದೆ ಒಳ್ಳೆ ಚ್ಯಾನಲ್ಲಿ ಒಳ್ಳೆ ಇದೆಲ್ಲ ಒಳ್ಳೆ ಖುಷಿಯಾಗಿದ್ದೆವು ನಾವು ಕಂಪೆನಿ ಸಹ ಟೀ ವಿದು ಒಳ್ಳೆದಿದೆ ಏನು ಇದಿಲ್ಲ ಸಮಸ್ಯೆ ಇಲ್ಲ ಪ್ರಾಬ್ಲಮಿಲ್ಲ ಒಳ್ಳೆದೆ ಟಿವಿ ಓಕೆ ಸಮ್ಸಮ್ ಟಿವಿ ಒಳ್ಳೆದುಂಟು ಮನೆಯವರಿಗೆಲ್ಲಾ ಖುಷಿ ಆಗಿ ಹೋಗ್ತ ಟಿವಿ ಚಿಂತೆ ಇಲ್ಲ ಅಷ್ಟೇ ಇದು ಮಾಡಿದರೆ